ಕನ್ನಡ ಭಾಷೆ ಒಂದು ಅದ್ಭುತವಾದ ಭಾಷೆ ಎಲ್ಲಾ ಭಾಷೆಗಳಿಗಿಂತ ಸುಂದರವಾದಂತಹ ಅಕ್ಷರಗಳನ್ನು ಹೊಂದಿರುವುದರಿಂದ ಕನ್ನಡ ಭಾಷೆಯು ಭಾರತೀಯ ಭಾಷೆಗಳಲ್ಲೇ ಭಾಳ ಶ್ರೇಷ್ಠವಾದ ಭಾಷೆಯೆಂದೇ ಹೆಸರುಗಳಿಸಿದೆ ಇದಕ್ಕೆ ಬಹಳಷ್ಟು ಪದ್ಮ ಪದ್ಮ ವಿಭೂಷಣ ಪ್ರಶಸ್ತಿ ಪ್ರಶಸ್ತಿಗಳು ದೊರಕಿರುವುದರಿಂದ ಭಾಳಷ್ಟು ಜನರು ಕನ್ನಡ ಭಾಷೆ ಕಲಿಯುವುದರ ಬಗ್ಗೆ ಜ್ಞಾನಪೀಠ ಪ್ರಶಸ್ತಿಗಳು ದೊರೆತಿರುವುದರಿಂದ ಭಾಳಷ್ಟು ಸಾಹಿತಿಗಳು ಇಲ್ಲಿ ಕನ್ನಡದಲ್ಲಿ ಕೆಲಸ ಮಾಡಿದ್ದಾರೆ ಕನ್ನಡದಲ್ಲಿ ವ್ಯಾಕರಣ ಮತ್ತು ಉಚ್ಛಾರ ಸೇರಿದಂತೆ ಬಹಳ ಅಪರೂಪವಾದ ಲಕ್ಷಣಗಳು ಇದರಲ್ಲಿ ಕಾಣಸಿಗುತ್ತವೆ ಕಾರಣವೇನಪ್ಪ ಎಂದರೆ ಕನ್ನಡ ಭಾಷೆಯಲ್ಲಿ ಐವತ್ತೆರಡಕ್ಕಿಂತ ಹೆಚ್ಚು ಅಕ್ಷರಗಳಿದ್ದು ಒತ್ತಕ್ಷರಗಳು ದೀರ್ಘಾಕ್ಷರಗಳನ್ನ ಭಾಳ ಸುಲಭವಾಗಿ ಬರೆಯಬೌದು ತಮಿಳು ಭಾಷೆಗೆ ಹೋಲಿಸಿದರೆ ಕನ್ನಡ ಭಾಷೆಯಲ್ಲಿ ಭಾಳ ಸುಲಭವಾಗಿ ಅಕ್ಷರಗಳನ್ನು ಜೋಡಿಸಬಹುದು ಕೆಲವೊಮ್ಮೆ ಬೇರೆ ಭಾಷೆಗಳಲ್ಲಿ ಅವರದ್ದೇ ಅಕ್ಷರಗಳನ್ನು ಎರಡೆರಡು ಸಾರಿ ಬರೆಯಬೇಕಾದಂಥ ಅವಶ್ಯಕತೆ ಬರುತ್ತದೆ ಇಂಗ್ಲೀಷ್ನಲ್ಲೂ ಸಹ ಕೆಲವು ಅಕ್ಷರಗಳು ಸಿಗಲಾರದೆ ಅಕ್ಷರಗಳನ್ನು ಬೇರೆ ಬೇರೆ ಒಂದೇ ಅಕ್ಷರವನ್ನು ಬೇರೆ ಬೇರೆ ಉಚ್ಚಾರಣೆ ಮಾಡುವ ಸಂದರ್ಭಗಳು ಸಿಗುತ್ತವೆ ಆದರೆ ಕನ್ನಡದಲ್ಲಿ ಹಾಗಿಲ್ಲ ಅಕ್ಷರ ಯಾವುದಿರುತ್ತೋ ಅದರಲ್ಲೇ ಉಚ್ಚಾರಣೆ ಮಾಡಬೇಕು ಎಂಬ ಒಂದು ಪ್ರಯತ್ನ ನಡೆದಿದೆ ಹಾಗಾಗಿ ಭಾರತೀಯ ಭಾಷೆಗಳಲ್ಲಿ ಕನ್ನಡ ಭಾಳ ಅಪರೂಪವಾದ ಭಾಷೆ ಆಗಿದೆ ಇದನ್ನು ಪ್ರತಿಯೊಬ್ಬರೂ ಬಹಳ ಸುಲಭವಾಗಿ ಕಲೀಬೌದು ಬರವಣಿಗೆಯೂ ಸಹ ಭಾಳ ಸುಲಭ ನೋಡಲು ಇದು ತೆಲುಗು ಮತ್ತು ಸಂಸ್ಕೃತ ಭಾಷೆಯನ್ನು ಹೋಲುತ್ತಿದ್ದರು ಸಹ ಇದರ ಸೌಂದರ್ಯ ಭಾಳ ಸುಂದರವಾಗಿದೆ ಬರೆಯಲು ಸಹ ಭಾಳ ಸುಲಭವಾದಂತೆ ಮಕ್ಕಳಿಗೆ ಸುಲಭವಾಗಿ ಹೇಳಿಕೊಡಬಹುದು ಉಚ್ಚಾರವು ಸಹ ಭಾಳ ಸ್ವಷ್ಟವಾಗಿ ಒತ್ತಕ್ಷರ ದೀರ್ಘಾಕ್ಷರಗಳನ್ನ ಸೇರಿಸಿ ಎಳಿಬೌದು ಕಾಗುಣಿತವಂತೂ ಭಾಳ ಸುಲಭವಾಗಿ ಮಕ್ಕಳಿಗೆ ಪಾಠ ಬೋಧಿಸಲು ಭಾಳ ಅನುಕೂಲಕರವಾಗಿದೆ ಹಾಗಾಗಿ ಕನ್ನಡವನ್ನು ಭಾಳ ಸುಲಭವಾಗಿ ಬೆಳೆಸಿ ಉಳಿಸಿ ಭಾರತೀಯ ಭಾಷೆಗಳಲ್ಲಿ ಇದನ್ನು ಶ್ರೇಷ್ಠತೆಗೆ ತೆಗೆದುಕೊಂಡು ಹೋಗಬೇಕು ಇಲ್ಲ ಅಂದರೆ ಭಾಳಷ್ಟು ಭಾಷೆಗಳು ನಾಶವಾದಂತೆ ಕನ್ನಡವೂ ಸಹ ನಾಶವಾಗಿ ಹೋಗುತ್ತದೆ ಆದರೆ ಕನ್ನಡ ಸಮೃದ್ಧವಾಗಿ ತುಂಬಿರುವುದರಿಂದ ಅದನ್ನು ಬಹಳ ಜನ ಬಳಕೆದಾರರು ಈಗ ಬಳಸುತ್ತಿರುವುದರಿಂದ ಉಚ್ಚಾರ ಮತ್ತು ವ್ಯಾಕರಣಗಳನ್ನ ಜನರಿಗೆ ಕಲಿಸಬಹುದು ಮಾತನಾಡುತ್ತಲೇ ಭಾಳಷ್ಟು ಕೇರಳ ಜನರು ಸಹ ಕನ್ನಡವನ್ನು ಮಾತನಾಡುವುದನ್ನು ಕಲಿತಿದ್ದಾರೆ ಅವ್ರಿಗೆ ವ್ಯಾಕರಣ ಮತ್ತು ಉಚ್ಚಾರ ಕಲಿಸಿಕೊಟ್ಟರೆ ಖಂಡಿತ ಉತ್ತಮವಾದ ಭಾಷೆಯನ್ನು ಮಾತನಾಡುತ್ತಾರೆ